ನಮ್ಮ ಕೊಪ್ಪಳ ಜಿಲ್ಲೆ ಏನಿದೆ ಈ ಕೊಪ್ಪಳ ಜಿಲ್ಲೆಯಲ್ಲಿ ಎಂಥೆಂಥ ಸಾಂಸ್ಕೃತಿಕ ಉತ್ಸವ್ಗಳು ನಡಿತವೆ ಅಂದ್ರೆ ನಮ್ಗೆ ಭಾಳ ಹೆಮ್ಮೆ ನಮ್ಗೆ ಕೇಳಕ್ಕೂ ಭಾಳ ಸಂತೋಷ ಆಗ್ತೈತಿ ಅದನ್ನು ನೋಡಿ ನಾವು ಸಂಭ್ರಮಪಡ್ತೀವಿ ಎಂಥೆಂಥ ಧಾರ್ಮಿಕ ಕಾರ್ಯಕ್ರಮ ಕೂಡ ನಡಿತಾವೆ ಇಲ್ಲಿ ಪ್ರತಿಯೊಂದು ಇದ್ರಲ್ಲೂನೂ ಭಾಳ ಭಾವೈಕ್ಯತೆ ಎಲ್ಲ ಧರ್ಮ್ದವರು ಸೇರಿ ಒಂದು ಆಚರಿಸುವಂಥ ಒಂದು ದೊಡ್ಡ ಹಬ್ಬ ಈ ಮೊಹರಮ್ಮು ಈ ಇದು ನಮ್ಮ ಆನೆಗುಂದಿ ಉತ್ಸವ ಈ ಗೌರಿ ಹಬ್ಬ ಪ್ರತಿಯೊಂದು ಇದ್ರಲ್ಲೂನು ಎಲ್ಲರೂ ಸಂತೋಷವಾಗಿ ಇದೊಂದು ದೊಡ್ಡ ಸಂಭ್ರಮದ ಒಂದು ಒಂದು ಉತ್ಸವ ಅಂತನೇ ಹೇಳ್ಬೇಕು ಈ ಕೊಪ್ಳ ಜಿಲ್ಲೆದಲ್ಲಿ ಈ ಆನೆಗುಂದಿ ಉತ್ಸವದಲ್ಲಿ ಭಾಳಷ್ಟು ಇಂಥ ಉತ್ಸವಗಳ್ನ ಆಚರಿಸಿ ಹೊಸ ಹೊಸ ಪೀಳಿಗೆಗೆ ಏನೇನು ಹೆಂಗೆಂಗೆ ಇತ್ತು ಹಿಂದೆ ಯಾ ಈ ಉತ್ಸವ ಯಾಕೆ ಮಾಡಬೇಕು ಇದನ್ನ ಉತ್ಸವದಿಂದ ಏನು ಪ ಪರ್ಣಾಮ ಪ್ರಯೋಜನಗಳೇನು ಅದು ಮಕ್ಳ ಮೇಲೆ ಯಾವ ರೀತಿ ಪರ್ಣಾಮ ಬೀರುತ್ತೆ ಪ್ರತಿಯೊಂದನ್ನೂ ಒಂದು ಒಂದು ಹಳೆಯ ಒಂದು ಪಾರಂಪರಿಕತೆಯನ್ನು ಬಿಂಬಿಸಿ ಪ್ರತ್ಯೊಂದಕ್ಕೂನು ಈ ಹಳೆಯ ಕಾಲ್ದಾಗ ಯಾವ ರೀತಿ ಒಂದು ಸಂಭ್ರಮ ಇರ್ತಿತ್ತೋ ಅದನ್ನು ಮತ್ತೆ ಮತ್ತೆ ತೋರಿಸುವಂಥ ಕೆಲಸ ಮಾಡ್ತಾರೆ ಅಲ್ಲಿ ಆ ಹಬ್ಬನ ಅದನ್ನು ಹಬ್ದೊಳ್ಗೆ ನಾವು ಪಾಲುಗೊಳ್ಳೋದು ಭಾಳ ಖುಷಿ ಖುಷಿಯ ವಿಚಾರ ಅದನ್ನು ನೋಡಿ ನಾವು ಸಂಭ್ರಮಿಸ್ತೀವಿ ಎಷ್ಟು ಸಂತೋಷ ಆಗ್ತೈತೆ ಅಂದರೆ ಇದನ್ನು ಈ ಈ ಆನೆಗುಂದಿ ಉತ್ಸವ ಅದನ್ನು ನಾವು ಹಳೆಯ ಕಾಲದಿಂದ ಒಂದು ಆ ಪ್ಲೇಸ್ ನೋಡಕ್ಕೆ ಹೋದಾಗನೂ ಭಾಳ ಸಂತೋಷ ಅನ್ಸುತ್ತೆ ಯಾವ ರೀತಿ ಎಷ್ಟು ಸಂತೋಷ ಅನಿಸತ್ತೆ ಅಂತಂದರೆ ಹಿಂದಿನ ಕಾಲದಾಗ ಇಲ್ಲೆಲ್ಲ ಹಿಂಗಿದ್ರೆ ಈ ಕಿಷ್ಕಿಂಧೆ ಏರ್ಯಾದಾಗ ಈ ಕಪಿಗಳ ರಾಜ್ಯ ಅಂತ ಹೇಳ್ತಾರೆ ಇವನ್ನು ಇಲ್ಲಿ ಹೌದೌದು ಅನ್ನುವಂಥ ನೋಡುವಂಥ ಜಾ ಇಲ್ಲಿ ಏನದು ಈ ಅಂಜನಾದ್ರಿ ಬೆಟ್ಟ ಈ ಆನೆಗುಂದಿ ಇಲ್ಲಿ ಮಳೆ ಮಲ್ಲೇಶ್ವರ ದೇವಸ್ಥಾನ ಇನ್ನು ಎಲ್ಲ ಈ ಹೆಚ್ಚಿಂದು ಅಂತಂದರೆ ಈ ದಕ್ಷಿಣ ಈ ಭಾರತದ ಒಂದು ಇದು ಏನು ಕುಂಭಮೇಳ ಅಂತ ಹೇಳ್ಬವ್ ಅಷ್ಟು ಪೇಮಸ್ ಆಗಿರುವಂಥ ಒಂದು ಈ ಗವಿಸಿದ್ಧೇಶ್ವರ ಮಹಾರಥೋತ್ಸವ ಆಗುತ್ತಲ್ಲ ಅದನ್ನು ನೋಡೋದು ಅದನ್ನು ಕಣ್ಣು ತುಂಬ್ಕೊಳ್ಳೋದೇ ಒಂದು ದೊಡ್ಡ ಸಂತೋಷದ ವಿಷಯ ವಿಚಾರ ಈ ಗವಿಸಿದ್ಧೇಶ್ವರ ಜಾತ್ರೆ ಅಂತೂ ಏ ಹೆಚ್ಚಾನ್ಹೆಚ್ಚು ಈಗ ನಮ್ಮ ರಾಜ್ಯದವ್ರು ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯದವರು ಕೂಡ ಬಂದು ಇದ್ನ ನೋಡಿ ಸಂತೋಷಪಡ್ತಾರೆ ಇದನ್ನು ಆನಂದಪಡ್ತಾರೆ ಈ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ನಡ್ಯೋವಂಥ ಈ ಒಂದು ದೊಡ್ಡ ಉತ್ಸವ ಈ ದೊಡ್ಡ ಜಾತ್ರೆ ಇದು ಈ ಜಾತ್ರೆ ಒಳ್ಗೆ ಸಾಕಷ್ಟು ಪ್ರಮಾಣದಾಗ ಈ ಕರಕುಶಲ ವಸ್ತುಗಳು ಮಾರಾಟ ಆಗೋದಾಗಲಿ ಈ ಹೆಣ್ಣುಮಕ್ಳ ಕೆಲವೊಂದು ಅಂಗ್ಡಿಗಳು ಬಂದಿರ್ತವೆ ಸಿಹಿ ಮಾ ಅಲ್ಲಿ ಮಾರುವಂಥ ಒಂದು ಅಂಗಡಿಗಳು ಅಲ್ಲಿ ಕೃಷಿ ಸಂಬಂಧಪಟ್ಟಂಥ ಕೃಷಿ ಸಲಕರ್ಣೆಗಳು ಹೊಸ ಹೊಸ ಉತ್ಪನ್ನಗಳು ಏನು ಬರ್ತಾವೆ ಜನರಿಗೆ ಪರಿಚಯ ಮಾಡ್ಕೊಳ್ಳಕ್ಕ ಅದೊಂದು ದೊಡ್ಡದೊಂದು ಸಹಾಯದು ಸಹಕಾರಿ ಆಗೈತಿ ಮತ್ತು ಇಲ್ಲಿ ನಾನಾ ಥರ ಹೂವಿನ ಒಂದು ಅಲಂಕಾರದ ಇವು ಇರ್ತಾವೆ ಏನಾದರೂ ಮ ಜನಗಳಿಗೆ ಹೊಸದನ್ನು ನಾವು ಪರಿಚಯ ಮಾಡಿ ಕೊಡಕ್ಕೆ ಅದೊಂದು ವೇದಿಕೆ ಅಂತನೇ ಹೇಳ್ಬೋದು ಅಷ್ಟೇ ಅಲ್ಲ ಈ ಗವಿಸಿದ್ಧೇಶ್ವರ ಜಾತ್ರೆ ಭಾರೀ ಪ್ರಮಾಣದಾಗ ದೊಡ್ಡ ಪ್ರಮಾಣದಾಗ ನಡಿತೈತಿ ಉತ್ಸವದಾಗ ನಾವೆಲ್ಲರೂ ಭಾಳ ಶ್ರದ್ಧಾ ಭಕ್ತಿಯಿಂದ ನಾವು ಪ್ರತಿವರ್ಷವೂ ನಾವು ಭಾಗವಹ್ಸ್ತೀವಿ ಭಾಳ ಇದೊಂದು ದೊಡ್ಡ ಸಂತೋಷ ವಿಚಾರ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕಿಗೆ ಮಹಾರಥೋತ್ಸವ ಇರುವುದು ಭಾಳ ಖುಷಿ ವಿಚಾರ ಮತ್ತು ಇಲ್ಲಿ ನಾನಾ ಥರ ಈ ಈ ಸಾಂಸ್ಕೃತ ಹಬ್ಬಗಳು ನಡಿತವೆ ಇಂಥ ಉತ್ಸವಗಳಿಗೆ ನಾವು ಭಾಗವಯ್ಸುದು ಆಗಿರಲಿ ಈ ಇದನ್ನು ನಾವು ಯಾವ ರೀತಿ ಇದು ಮಾಡ್ತೀವಂದ್ರೆ ಅದೇ ರೀತಿನೇ ಈ ಯುಗಾದಿ ಹಬ್ಬದಾಗನು ಕೂಡ ನಾವು ಭಾಳ ಸಂತೋಷಪಡ್ತೀವಿ ಯುಗಾದಿ ಹಬ್ಬದಾಗ ಒಳ್ಳೆಯ ಸಿಹಿ ಮಾಡ್ತೇವೆ ಒಳ್ಳೊಳ್ಳೆಯ ಹೊಸ ಹೊಸ ಬಟ್ಟೆ ಹಾಕ್ತೀವಿ ನಾವು ಯುಗಾದಿ ಹಬ್ಬ ಅಂತಂದ್ರೆ ನಾವು ಹೊಸ ವರ್ಷ ನಾವು ಡಿಸೆಂಬರ ಮೂವತ್ತ ಒಂದನೇ ತಾರೀಕಿಗೆ ಈ ಜನವರಿಗೆ ಹಿಂಗಂತ ಆಚರಿಸುದಲ್ಲ ನಾವು ಯುಗಾದಿಗೆನೇ ಹೊಸ ವರ್ಷ ಅಂತೇಳಿ ಹೊಸ ಬಟ್ಟೆ ತರೋದಾಗಲಿ ಹೊಸ ಹೊಸ ಲೆಕ್ಕ ವಯೀ ಲೆಕ್ಕಪತ್ರಗಳನ್ನು ಮಾಡೋದಾಗಲಿ ಪ್ರತಿಯೊಂದೂನು ಯುಗಾದಿಯಿಂದಲೇ ಚಾಲೂ ಮಾಡ್ತೇವೆ ಯುಗಾದಿ ಅನ್ನುದೊಂದು ದೊಡ್ಡದೊಂದು ನಮ್ಗೆ ಹೊಸ ವರ್ಷ ನಾವು ಹೆಂಗೆ ಆಚರ್ಸ್ತಾರೆ ಅದೇ ರೀತಿನೇ ನಾವು ನಾವೂ ನಮ್ಮ ಒಂದು ಇದರಲ್ಲಿ ನಮ್ಮ ಹಿಂದೂ ಇದರಲ್ಲಿ ನಾವು ಯುಗಾದಿನ ಆಚರ್ಸೋದು ಏನು ಭಾಳ ಸಂತೋಷದಂಥ ವಿಚಾರ ಇದು ಮತ್ತು ನಾವು ಇಲ್ಲಿ ನಾನಾ ಥರ ಅಡುಗೆ ಮಾಡುವಂಥ ಒಂದು ಈ ಈ ಭಾಗದಾಗ ನಾನಾ ಥರ ಆಹಾರ ಪದಾರ್ಥಗಳನ್ನು ತಯಾರು ಮಾಡ್ತಾರೆ ಈ ವೈವಿಧ್ಯತೆ ಅನ್ನೋದು ಐತಲ್ಲ ಇದು ಯಾವ ಲೆವೆಲ್ಲಿಗೆ ಎಷ್ಟು ಪ್ರಮಾಣ ಇರ್ತೈತೆ ಅಂದರೆ ನಾನಾ ಥರ ಆಹಾರಗಳನ್ನ ನಾವು ಇಲ್ಲಿ ಆಹಾರ ಪದ್ಧತಿ ಐತಿ ಅದನ್ನು ಹಬ್ಬದಿಂದ ನಾವು ಅದನ್ನು ಊಟ ಮಾಡಿ ಅದನ್ನು ಒಂದು ಆನಂದಿಸ್ತೀವಿ ಅದನ್ನು ನಾವು ಸಂಭ್ರಮಿಸ್ತೀವಿ ಅನ್ನೋಕ ನಮ್ಗೆ ಭಾಳ ಖುಷಿ ವಿಚಾರ ಇಲ್ಲಿ ಅಡುಗೆನ ಈ ಗವಿಸಿದ್ಧೇಶ್ವರ ಜಾತ್ರೆ ಅಂತೂ ಎ ಎಂಥ ಪ್ರಮಾಣ ಅಂತಂದರೆ ಇಲ್ಲಿ ಇಪ್ಪತ್ತು ಎ ಎ ಮ ಎಂಟೆಂಟು ಹತ್ತತ್ತು ಲಕ್ಷಗಳ ಜನ ಸೇರುವಂಥ ಒಂದು ಜಾಗ ಇದು ಇಲ್ಲಿ ಮಹಾಪ್ರಸಾದ ದಾಸೋಹ ಇರ್ತೈತೆ ಇಲ್ಲಿ ಮಹಾದಾಸೋಹ ಅಂದರೆ ಯಾವ ರೀತಿ ಅಂದರೆ ಹದಿನೈದು ದಿವಸಗಟ್ಲೆ ಇಲ್ಲಿ ಲಕ್ಷಾಂತರ ಜನ ದಿನಾ ಊಟ ಮಾಡಿ ಬರ್ತಾರೆ ಯಾವುದೇ ರೀತಿಯಿಂದ ಯಾರಿಗೂ ತೊಂದರೆ ಆಗಲಾರ್ದಂಗ ಊಟದ ವ್ಯವಸ್ಥೆ ಅಲ್ಲಿ ಮಾಡಿರ್ತಾರೆ ನಾನಾ ಥರ ಸಿಹಿಗಳ್ನ ಭಕ್ತರು ತಂದು ಕೊಟ್ಟಿರ್ತಾರೆ ಭಕ್ತ್ರು ಕೊಟ್ಟಿರೋದ್ರಾಗನೇ ಭಕ್ತ್ರು ಸಂತೋಷಪಡಿಸೋ ಸಮ್ ಪಡಿಸೋವಂಥ ಕೆ ಭಕ್ತರನ್ನ ಸಂತೋಷಪಡಿಸುವಂಥ ಒಂದು ಕೆಲಸ ಇಲ್ಲಿ ನಡಿತೈತಿ ಇದು ಕೂಡ ವ್ಯವಸ್ಥಿತವಾಗಿ ನಡಿತೈತಿ ಇದರಲ್ಲಿ ಶಾಲಾ ಮಕ್ಕಳು ಬೇರೆ ಬೇರೆ ಆಫೀಸಿನವರು ಎಲ್ಲರು ಒಂದೊಂದು ಕೆ ಇದನ್ನು ಟೈಮ್ ತಗೊಂಡು ಎಲ್ಲರ್ಗೂನು ಅಲ್ಲಿ ವ್ಯವಸ್ಥೆ ಇದು ಮಾಡಿರ್ತಾರೆ ಕೆಲವೊಬ್ರು ಸ್ವ ಒಂದು ಇದರಿಂದ ವಾಲಂಟ್ರಿಯಾಗಿ ಅಲ್ಲಿ ವರ್ಕ್ ಮಾಡ್ತಾರೆ ಇಲ್ಲಿ ಒಂದು ಅಷ್ಟೊಂದು ದೊಡ್ಡ ಸಾವ್ರಾರು ಜನ ಅಲ್ಲಿ ಸೇರುವಂಥ ಜಾಗ್ದಾಗ ಕೂಡ ಒಂದು ಸ್ವಲ್ಪ ಗ ಹೊಲಸು ಗಲೀಜು ಅನ್ನೋ ಇರಲಾರ್ದಂಗ ಅಷ್ಟು ಕೂಡ ಸ್ವ ಇಚ್ಛೆಯಿಂದ ಯಾರೂ ಅದನ್ನು ಗಲೀಜು ಮಾಡಲಾರ್ದಂಗ ಆ ಜಾತ್ರೆನ ನಿಭಾಯಿಸ್ತಾರೆ ಇದನ್ನು ನೋಡಿ ನಾವು ಸಂತೋಷಪಡೋದಂದರೆ ಅಷ್ಟು ನಮಗೆ ಇದನ್ನು ಬರೀ ಮಾತಾಡೋಕ್ಕೇ ಇಷ್ಟು ಆನಂದ ಆಗುತ್ತೆ ನಾಳೆ ಇಪ್ಪತ್ತೇಳರಿಂದ ನಮ್ಗೆ ಜಾತ್ರೆ ಇದೊಂದು ದೊಡ್ಡ ಹಬ್ಬ ಈ ದಬ್ಬ ಈ ಈ ಈ ಈ ಹಬ್ಬದಾಗ ನಾವು ನ ಹೆಚ್ಚು ಕಡ್ಮೆ ದಿನಾಲೂ ಸಿಹಿ ಕ ನಾನಾ ಥರ ಅಡ್ಗೆಗಳ್ನ ಊಟ ಮಾಡುವಂಥ ಸಂದರ್ಭಗಳು ಐತಿ ಇಂಥ ಪ್ರಸಂಗದಾಗ ಮತ್ತು ಸಂಬಂಧಿಕರು ಬಂದು ಎಲ್ಲರು ಬಂದು ಭಾಗವಹಿಸ್ತಾರ ಅವ್ರ ಜೊತಿಗೆ ನಾವೂ ಕೂಡ ಸಂತೋ ಸಂಭ್ರಮಿಸ್ತೀವಿ ನೆರೆಯವ್ರವ್ರು ಎಲ್ಲರೂ ಸೇರಿ ಮಹಾರಥೋತ್ಸವ ತೇರು ಎಳೆಯೋದನ್ನು ಅದನ್ನು ನೋಡೋದಾಗಲಿ ಅದು ಸಾವಿರಾರು ಜನ ಬಂದು ಸೇರಿದ್ದನ್ನ ನಾವು ನೋಡಿ ಖುಷಿ ಪಡೋದಾಗಲಿ ನಾವೂ ಅದ್ರಾಗ ಭಾಗ್ವಹ್ಸಿ ಗವಿಸಿದ್ಧೇಶ್ವರನ್ನ ಆಶೀರ್ವಾದಗಳನ್ನ ಆಶೀರ್ವಾದ ತಗೊತೀವಿ ಇದು ಭಾಳ ಭಾಳ ಖುಷಿ ವಿಚಾರ ಇದು ಈ ಭಾಗದಲ್ಲಿ ದೊಡ್ಡದಂಥ ಜಾತ್ರೆ ಅಂದರೆ ಈ ಗವಿಸಿದ್ಧೇಶ್ವರ ಮಹಾಜಾತ್ರೆ ಗವಿಸಿದ್ಧೇಶ್ವರ ಮಹಾರಥೋತ್ಸವ ನೋಡಕ್ಕ ದಶ ದಿಕ್ಕಿನಿಂದ ಜನ ಬಂದಿರ್ತಾರೆ ಇದನ್ನು ನೋಡುವಂಥದ್ದು ಇದು ಒಂದು ದಿವಸ ಇಡೀ ದೇಶದಾಗನ ಇದು ಹೆಚ್ಚಿನ ಹೆಸರುವಾಸಿ ಆಗುವಂಥ ಸಂದರ್ಭ ಕೂಡ ಬರ್ತಂತ ನಾವು ಅನ್ಕೊಂಡೇವಿ ಯಾಕಂದ್ರೆ ಅಷ್ಟು ಕೂಡ ಪ್ರಸಿದ್ದವಾಗೈತಿ ಅದೇ ರೀತಿ ಮಹಾಸ್ವಾಮಿಗಳು ಕೂಡ ಎಲ್ಲರಿಗೂನು ಅದನ್ನು ನಿಭಾಯಿಸುವಂಥ ಯ ಒಂದು ಟ್ರಶ್ಟನ್ನ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ ಅವರು ಗವಿಸಿದ್ಧೇಶ್ವರನ ಆಶೀರ್ವಾದಿಂದ ಎಲ್ಲದೂನು ಸುಖಕರವಾಗೈತೆ ಇಲ್ಲಿ ಮತ್ತು ಇಲ್ಲಿ ಉತ್ಸವಗಳು ನಾನಾ ಥರ ಉತ್ಸವಗಳು ಎಲ್ಲ ಇರ್ತಾವೆ ಎಲ್ಲದರಾಗೂ ನಾವು ಭಾಗವಹ್ಸ್ತೀವಿ ಯಾವ್ದನ್ನ ನಾವು ರಾಷ್ಟ್ರೀಯ ಹಬ್ಬಗಳು ಯಾವ್ದಾನ ನಾವು ಈಗ ಈಗ ನಾಳೆ ಗಣರಾಜ್ಯೋತ್ಸವ ಇಲ್ಲಿ ಇಪ್ಪತ್ತಾರಕ್ಕೆ ಅವು ಕೂಡ ನಾವು ಅದರಲ್ಲಿ ಖುಷಿಯಿಂದ ನಾವು ಭಾಗವಹಿಸ್ತೀವಿ ಎಷ್ಟು ಸಂತೋಷ ಆಗತ್ತಂದ್ರೆ ಅವತ್ತಿನ ದಿನಮಾನಗಳು ನಮ್ಗೆ ನೆನ್ಪಿಗೆ ತರುವಂಥ ಒಂದು ಹೇಗಿರ್ತಿತ್ತು ಇದನ್ನೆಲ್ಲ ಇವತ್ತು ನಮ್ಗೆ ಈ ಈ ಎಲ್ಲ ಹಿರಿಯರು ಅವರೆಲ್ಲ ಓಡಾಡಿ ಅವರೆಲ್ಲ ಅದನ್ನು ಮಾಡಿದ್ದಕ್ಕೆ ಇವತ್ತು ನಾವೆಲ್ಲರೂ ಖುಷಿಯಾಗಿದ್ವಿ ನಾವು ಸಂತೋಷವಾಗಿದ್ದೀವಿ ಇಂಥ ಉತ್ಸವಗಳು ಇಂಥ ಸಾಂಸಕೃತ್ತ ಕಾರ್ಯಕ್ರಮಗಳು ಮೇಲೆ ಮೇಲಿಂದ ಮೇಲೆ ನಡೀಬೇಕು ಇಲ್ಲೇ ನೆರೆ ಜಿಲ್ಲೆ ಈ ವಿಜಯನಗರ ಇದರಲ್ಲಿ ಹಂಪಿ ಕೂಡ ಉತ್ಸವ ಅದೇ ರೀತಿ ನಡಿಯುತ್ತೆ ಅದೇ ರೀತಿನೇ ಇಲ್ಲಿ ಈ ಕೊಪ್ಪಳ ಜಿಲ್ಲೆಯಲ್ಲಿ ಆನೆಗುಂದಿ ಉತ್ಸವ ಭಾರೀ ಪ್ರಮಾಣದಾಗ ಚೆನ್ನಾಗಿ ನಡಿತೈತಿ ಇಲ್ಲಿ ಪೇಮಸ್ ಆಗಿರುವಂಥ ಒಂದು ಮಳೆ ಮಲ್ಲೇಶ್ವರ ದೇವಸ್ಥಾನ ಮಳೆ ಮಲ್ಲೇಶ್ವರ ದೇವಸ್ಥಾನವಂತೂ ಅಲ್ಲಿಯೂ ಕೂಡ ಅಲ್ಲಿ ಕೂ ಅಲ್ಲಿ ಮಳೆ ಮಲ್ಲೇಶ್ವರನ ದೆವ್ ದೇವಸ್ಥಾನ ಭಾರಿ ಪ್ರಸಿದ್ಧವಾದದ್ದು ಇದಕ್ಕೆ ಪುರಾಣ ಕಾಲದಿಂದನು ಅದಕ್ಕೆ ಹೆಸ್ರು ಐತಿ ಅದು ಮೊದಲಿಂದಲೂ ಅದು ಫೇಮಸ್ ಐತಿ ಭಾಳಷ್ಟು ಜನ ಬೇರೆ ಬೇರೆಯಿಂದ ಭಕ್ತರು ಬಂದು ಅಲ್ಲಿ ನಡ್ಕೊಂತಾರೆ ಇವತ್ತಿಗೂನು ಅದು ನಮ್ಗೆ ದಿನದಿನಕ್ಕೂನು ಪ್ರಸಿದ್ಧಿಗೊಳ್ತಾ ಐತಿ ಇಂಥ ಪ ನಮ್ಗೆ ಈ ಕೊಪ್ಪಳ ಜಿಲ್ಲೆ ಇಂತಾಗ ಸ್ಥಳಗಳ ಬಗ್ಗೆ ನಾವು ಹಂಚ್ಕೊಳ್ಳಕ್ಕೆ ನಮ್ಗೆ ಭಾಳ ಖುಷಿ ಅನ್ಸುತ್ತೆ ಇದು ಇಷ್ಟು ಒಂದು ಇಲ್ಲಿ ಸಾಕಷ್ಟು ಪ್ರಮಾಣದಾಗ ಈ ಏರ್ಯದಾಗ ಸಾಕಷ್ಟು ಇಂಡಷ್ಟ್ರಿಯಲ್ಲು ಬಂದಿರೋದರಿಂದ ಎಲ್ಲರಿಗೂನು ಕೆಲಸ ಸಿಕ್ಕಿರೋದರಿಂದ ಎಲ್ಲ ಜನರುಗಳು ಅವರು ಆರ್ಥಿಕವಾಗಿ ಮುಂದುವರ್ದಾರ ಅದರಿಂದ ವ ಇಂಥವೆಲ್ಲ ಹಬ್ಬಗಳನ್ನ ಮಾಡಿ ಇಂಥವೆಲ್ಲ ಸಾಂಸ್ಕೃತಿಕ ಆಚರಿಸುವಂಥ ಒಂದು ಇದ್ರ ಕಾರ್ಯಕ್ರಮದಾಗ ಎಲ್ಲರೂ ಬಂದು ಭಾಗ್ವಹ್ಸಿ ಈ ಎಲ್ಲರೂ ಸಂತೋಷಪಡುವಂಥ ಸಂದರ್ಭ ಇಲ್ಲಿ ಐತೆ ಅಂತ ಹೇಳಕ್ಕ ಭಾಳ ಖುಷಿ ಅನ್ಸುತ್ತೆ ನನಗೆ